ಹಾಂ ನಮಸ್ತೆ ಇಲ್ಲಿ ತಿಂಡಿ ಸಿಗತ್ತಾ ಏನೇನು ತಿಂಡಿ ಇದೆ ಇಲ್ಲಿ

ಹಾಂ ಇಲ್ಲಿ ಪ್ರವಾಸಕ್ಕೆ ಬಂದೋರೆಲ್ಲ ಹೆಚ್ಚಾಗಿ ಇಲ್ಲೇ ಬರ್ತಾರೆ ಅನಿಸುತ್ತೆ ಅಲ್ವಾ ಹಾಂ ಇಲ್ಲಿ ಪ್ರವಾಸಕ್ಕೆ ಬಂದೋರೆಲ್ಲ ಯಾವುದು ತಿಂಡಿನ ಇಷ್ಟಪಡ್ತಾರೆ ಹೌದಾ ಏನಕ್ಕಾಗಿ ಮಸಾಲೆ ದೋಸೆ ಇಷ್ಟಪಟ್ಟು ತಿಂತಾರೆ ಹಾಂ

ಹೌದಾ ಈಗ ಯಾವ್ಯಾವ ದೋಸೆಗೆ ಎಷ್ಟೆಷ್ಟು ದುಡ್ಡಾಗತ್ತೆ ಹಾಂ ಹಾಂ ಹಾಂ ಹಾಂ ಹಾಂ ಹೌದಾ ಸರಿ ಈಗ ಇಡ್ಲಿ ಇಡ್ಲಿಯಲ್ಲಿ ಏನಿದೆ ಹಾಂ ಹೌದಾ ನೀವು ನನಗೆ ಮಸಾಲೆ ದೋಸೆನೇ ಕೊಡಿ ನೀವು ಇಲ್ಲಿ ಇದೇ ಹೆಚ್ಚಾಗಿ ಇದು ಅಂತಿದ್ದೀರಿ

ಹಾಂ ಸರಿ ಹಾಗಾದರೆ ನನಗೆ ಮಸಾಲೆ ದೋಸೆನೇ ಕೊಡಿ ಹಾಂ ಬರೀ ಮಸಾಲೆ ದೋಸೆನೇ ಏನೇನು ಕೊಡ್ತೀರ ಅದರ ಜೊತೆಗೆ ಹಾಂ ವಿಶೇಷ ಮಸಾಲೆ ದೋಸೆನೇ ಕೊಡಿ ಹಾಂ ಅದಕ್ಕೆ ಎಷ್ಟು ದುಡ್ಡಾಗತ್ತೆ ವಿಶೇಷ ಮಸಾಲೆ ದೋಸೆಗೆ ಸ್ಪೆಷಲ್ ಸ್ಪೆಷಲ್ ಹೌದಾ ಹಾಂ ಎಪ್ಪತ್ತು ರೂಪಾಯಿ ಆಗತ್ತಲ್ವಾ ಅದಕ್ಕೆ ಹಾಂ ಕೊಡಿ ಹಾಗಾದರೆ ಅದು ಎರಡು ಕೊಡಿ ಹಾಂ ಹಾಂ ಹಾಂ ಸರಿ ಈಗ ನಿಮ್ಮ ನ ಸ್ಪೆಷಲ್ ದೋಸೆಗೆ ಏನೇನು ಹಾಕ್ತೀರಿ ಮೇಡಮ್ ಓಹ್ ಹಾಂ ಹಾಂ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾ ಇದ್ದೀರಿ ಹಾಂ ಹಾಂ ಹೌದಾ ಹಾಂ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿಲ್ಲಿ ಹೌದಾ ಹಾಂ ಬೆಲ್ ಬೇಡಿಕೆ ಹಾಂ ಓಹ್ ಸರಿ ಹಾಗಾದರೆ ಒಂದು ಎರಡು ಕೊಡಿ ಹಾಂ ಸರಿ ಹಾಂ ಓಕೆ